ಹೌದು ನಮ್ಮ ಪ್ರದೇಶದಲ್ಲಿ ಬೇರೆ ಪ್ರದೇಶದ ಜನರು ಜಾಸ್ತಿ ಬರುವಂಥ ಕಾರ್ಯಕ್ರಮ ಅಂತ ಹೇಳಿದರೆ ನಮ್ಮ ಕರಾವಳಿ ಭಾಗ ಆಗಿರುವುದ್ರಿಂದ ಇಲ್ಲಿ ಕಂಬಳ ಅಂತ ಹೇಳಬಹುದು ಈ ಭಾಗದಲ್ಲಿ ಕಂಬಳ ಅನ್ನುವಂಥದ್ದು ತುಂಬ ಪ್ರಚಲಿತವಾದದ್ದು ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹೊರದೇಶದಿಂದ ಆಗಿರಬಹುದು ಬೇರೆ ಬೇರೆ ರಾಜ್ಯದಿಂದ ಆಗಿರಬಹುದು ಬೇರೆ ಬೇರೆ ಜಿಲ್ಲೆಯಿಂದ ಆಗಿರಬಹುದು ಹೆಚ್ಚಿನ ರೀತಿಯ ಸಂಖ್ಯೆಯಲ್ಲಿ ಜನರು ಬರ್ತಾರೆ ಅದನ್ನು ನೋಡಲಿಕ್ಕೆ ಮತ್ತೆ ನಮ್ಮ ಕೆಲವು ಪ್ರವಾಸಿ ತಾಣ ಉದಾಹರಣೆಗೆ ನಮ್ಮ ಆಗುಂಬೆ ಘಾಟಿ ಅಂತ ಹೇಳಬಹುದು ಅಲ್ಲಿ ಕೆಲವೊಂದು ನಾವು ಕೆಲವೊಮ್ಮೆ ಸಾಂಪ್ರದಾಯಿಕ ಹಬ್ಬಗಳನ್ನು ನಾವು ಅಲ್ಲಿ ಆಚರಣೆ ಮಾಡಬಹುದು ಆದರೆ ಜಾಗ್ರತೆಯಲ್ಲಿ ಮಾಡಬೇಕಾಗತ್ತೆ ಹಾಗಾಗಿ ನಾವು ಆಗುಂಬೆ ಘಾಟಿಯೆಲ್ಲ ದಾಟಿ ಆದ ಮೇಲೆ ಅಲ್ಲಿ ಸಾಂಸ್ಕೃತಿಕ ಹಬ್ಬವನ್ನು ಆಚರಿಸ್ತೇವೆ ಅದಕ್ಕಾಗಿ ಅವರು ನಮ್ಮ ಜಿಲ್ಲೆಗೆ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಬರ್ತಾರೆ ನಮ್ಮ ಇವಾಗ ಸಾಂಸ್ಕೃತಿಕ ಹಬ್ಬ ಅಂತ ಹೇಳಿದರೆ ಇವಾಗ ಗಣೇಶ ಚತುರ್ಥಿ ಆಗಿರಬಹುದು ದೀಪಾವಳಿ ಆಗಿರಬಹುದು ಈ ರೀತಿಯ ಹಬ್ಬಗಳನ್ನು ಒಳ್ಳೆಯ ರೀತಿಯಲ್ಲಿ ನಾವು ಆಚರಣೆ ಮಾಡಿದರೆ ಉಂಟು ನೋಡಿ ನಮ್ಮ ಪ್ರದೇಶಕ್ಕೆ ಪ್ರವಾಸಿಗರ ಜ ಸಂಖ್ಯೆಯನ್ನು ಜಾಸ್ತಿ ಮಾಡಬಹುದು ಮತ್ತೆ ಈ ಎಲ್ಲ ಸಂಭ್ರಮದ ಆಚರಣೆಗಳಲ್ಲಿ ಪ್ರವಾಸಿಗರು ಬರ್ತಾರೆ ಅಥವಾ ಭಾಗವಹಿಸ್ತಾರೆ ಅನ್ನುವುದಕ್ಕೆ ನಾವು ನಂಬಿಕೆಯನ್ನು ಇಟ್ಟರೆ ಉಂಟು ನೋಡಿ ಬಂದೇ ಬರ್ತಾರೆ ಯಾಕೆಂದರೆ ನಾವು ಮಾಡುವ ಸಿದ್ಧತೆ ಆಗಿರಬಹುದು ನಾವು ಆಚರಿಸುವ ರೀತಿ ಆಗಿರಬಹುದು ಹಬ್ಬಗಳ ವ್ಯವಸ್ಥೆ ಆಗಿರಬಹುದು ಅದು ಒಂದು ಜನ ನೋಡಿ ಅವರು ಇನ್ನೊಬ್ಬರಿಗೆ ಹೇಳಿ ಅವರು ಮತ್ತೊಬ್ಬರಿಗೆ ಹೇಳಿ ಹೀಗೆ ಆ ಹಬ್ಬದ ವೈಶಿಷ್ಟ್ಯ ಓ ಒಂದು ಬಾಯಿಂದ ಇನ್ನೊಂದು ಬಾಯಿಗೆ ಹೋಗಿ ಹೋಗಿ ಬೇರೆಯವರಿಗೆ ಗೊತ್ತಾದಾಗ ಅವರು ಇನ್ನೊಂದು ರಾಜ್ಯದ ಜನರಿಗೆ ಹೇಳಿದಾಗ ಅವರು ಬರ್ತಾರೆ